ಮಗ ನಮ್ಮ ಮನೆ ಹತ್ತಿರ ಅವರು ಸುಂದರಕ್ಕ ಇದ್ದಾರಲ್ಲ ಅವರ ಹಾಗೆ ಒಂದು ಆಧಾರ್ ಕಾರ್ಡ್ ಆಗಬೇಕಂತೆ ಅವರು ನನ್ನ ಹತ್ತಿರ ಬಂದು ಹೇಳಿದರು ನನಗೆ ಒಂದು ಆಧಾರ್ ಕಾರ್ಡು ಮಾಡಲಿಕ್ಕೆ ಉಂಟು ನನ್ಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗುವುದಿಲ್ಲ ಸ್ವಲ್ಪ ನನಗೆ ಕರೆದುಕೊಂಡೋಗಿ ಸಹಾಯ ಮಾಡ್ತ್ರಾ ಅಂತ ಕೇಳಿದರು ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ಮಗ ನನಗೀಗ ಟೈಮಿಲ್ಲ ಮತ್ತೆ ನನ್ನ ಮಗ ಬರಲಿ ಅವನ ಹತ್ತಿರ ಕೇಳಿ ಹೇಳ್ತೇನೆ ಅಂತೇಳಿದೆ ಮತ್ತು ಮಗ ಬಂದ ಮಗ ಬಂದ ನಂತ್ರ ಕೇಳಿ ನ ಕೇಳ್ದಕ್ಕೆ ಅವ ಹೇಳಿದ ಅದು ಇಲ್ಲಿ ನಮ್ಮದು ಒನ್ ಒನ್ ಕೇಂದ್ರ ಉಂಟಲ್ಲ ಅಲ್ಲಿ ಹೋಗಿ ಹೋದರೆ ಅಲ್ಲಿ ಅವ್ರು ಇದ್ದಾರೆ ಅಲ್ಲಿ ಕೆಲಸ ಮಾಡೋರು ಗ್ರಾಮ ಒನ್ದ್ರಲ್ಲಿ ಅಲ್ಲಿ ಮಾಡುವರಿದ್ದಾರೆ ಅವರಿಗೆ ಹೋಗಿ ಹೇಳಿದರೆ ಅವರು ಅದಕ್ ಏನೆಲ್ಲ ಬೇಕು ಏನು ತರಬೇಕು ಅದೆಲ್ಲ ನಮಗೆ ಹೇಳಿಕೊಡ್ತಾರೆ ಅಂತ ಹೇಳಿದ ಮಗ ಸು ಸುಂದರಿಯ ಸುಂದರಿ ಅಕ್ಕ ನೀವು ಅಲ್ಲಿಗೆ ಹೋಗಿ ನಾನೂ ಕೂಡ ಬರ್ತೇನೆ ಎಷ್ಟು ಗಂಟೆಗೆ ಬರ್ಲಿಕ್ಕೆ ನಿಮಗೆ ಸಮಯ ಉಂಟು ಒಂದು ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಹೋಗುವ ಆಗ ನಂದು ಕೆಲಸ ಎಲ್ಲ ಮನೇದು ಮುಗೀತದೆ ನನ್ನೊಟ್ಟಿಗೆ ಬನ್ನಿ ಒಟ್ಟಿಗೆ ಹೋಗಿ ನಾನು ನಿಮಗೆ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ಹೇಳ್ತೇನೆ ಮತ್ತು ನಿಮ್ಮೊಟ್ಟಿಗೆ ನಾನೂ ಕೂಡ ಬರ್ತೇನೆ ನಿಮಗೆ ಕೂಡ ಒಂದು ಸಹಾಯ ಆದ ಹಾಗೆ ಆಗ್ತದೆ ಮತ್ತು ನಾವು ಅಲ್ಲಿ ಎಲ್ಲ ಒ ಕೆಲಸದವರು ಒಳ್ಳೆಯವ್ರ್ ಇದ್ದಾರೆ ಮಾಡಿಕೊಡ್ತಾರೆ ನಮಗೆ ಗೊತ್ತಿಲ್ಲದೆ ಕೇಳಿದರೆ ಆಯಿತು ಎಂತೆಂಥದ್ದು ಬೇಕು ಹೇಗೆ ಮಾಡುವುದಂತೇಳಿದ್ರೆ ಮತ್ತು ಅವರ ಹತ್ತಿರ ಹೋಗಿ ಮಾಡಿಸಿ ಕೊಂಡೊಟ್ಟಿಗೆ ಬರುವ ಆಯಿತಾ ಸುಂದರಕ್ಕ ಅಷ್ಟು ಟೈಮಿಗೆ ನಿಮಗೆ ಬರಲಿಕ್ಕೆ ಆಗ್ತದ್ಯಾ ಬರುವುದಾದ್ರೆ ನಾನು ನನ್ನ ಮಗನಿಗೆ ಹೇಳ್ತೇನೆ ಒಂದು ನಮಗೆ ಆಟೋ ರಿಕ್ಷ ಮಾಡಿಕೊಡು ನಾವಿಬ್ಬರೂ ಒಟ್ಟಿಗೆ ಹೋಗ್ತೇವೆ ಅಂತ ಹೇಳ್ತೇವೆ ಆಯಿತಾ ಆಯ್ತಾ ಸುಂದರಕ್ಕ ಹಾಂ ಆಯಿತಲ್ವ ಆಯ್ತು ಹಾಗಾದ್ರೆ ನನ್ನ ಮಗನ ಹತ್ತಿರ ಹೇಳ್ತೇನೆ ನಾನು ಆಯ್ತು ಆಯ್ತು ಆಯ್ತು ಸರಿ ಸರಿ ಸುಂದರಕ್ಕ ಸರಿ ಹಾಂ